ಸರ್ರ ನಿಮ್ಮ ಟ್ರಾವಲ್ ಏಜೆನ್ಸಿಯವ್ರು ಅಲ್ವ ರೀ ಹ್ಞೂ ರೀ ಇದು ನಿಮ್ದು ಯಾವ ಗಾಡಿ ಇದಾವೆ ರೀ ನಿಮ್ಮ ದೊಡ್ಡವು ಇದಾವೆ ಸಣ್ಣವು ಇದಾವೆ ಹಾಂ

ಹ್ಞೂ ನಮಗೇನು ಐತೆ ನಮಗೆ ರೀ ಎಷ್ಟು ಹದಿನಾರು ಜನ ಇದೀವಿ ನೋಡಿರಿ ನಾವು ಹದಿನಾರು ಜನಕ್ಕೆ ನಮಗೆ ಬೇಕಾಗಿತ್ತು ರೀ ಟ್ರಾವಲ್ ಬೇಕು ಆಗೈತಿ ನಾವಾ ಬಾದಾಮಿಗೆ ಹೋಬೇಕ್ ರೀ ಐಹೊಳೆ ಪಟ್ಟದಕಲ್ಲು ಎರಡು ದಿವಸ ಎರಡು ದಿವ್ಸದ್ದು ಹೋಗ್ಬೇಕಂತ ಮಾಡೀವಿ ರೀ ನಮ್ಮ ಮತ್ತೆ ಹಾಂ ಊಟದ ವ್ಯವಸ್ಥೆ ನೀವು ನಾವು ಊಟಕ್ಕೆ ಎಲ್ಲಾರೂ ನಿಂದರ್ಸ್ ಅಂದ್ರೆ ನಿಂದಸ್ತೀರಲ್ರಿ ಹ್ಞೂ ರೀ

ಹ್ಞೂ ರೀ ಮತ್ತೆ ಏನಪ್ಪ

ಹ್ಞೂ

ಯ ಯಾವ್ದಾರ ಒಂದು ಬುಕ್ ಮಾಡು ಅತ್ತ